ತೋಟಗಾರಿಕೆ ಮಾಡುದಂದರೆ ಅದೊಂದು ಹವ್ಯಾಸ ಯಾಕಂದರೆ ಈಗ ಕೆಲವು ಕಡೆ ಜಾಗ ಜಾಸ್ತಿ ಇರುವುದಿಲ್ಲ ಕೆಲವು ಕಡೆ ಸ್ವಲ್ಪ ಜಾಗ ಇರ್ತದೆ ಆ ಸಣ್ಣ ಪುಟ್ಟ ಜಾಗದಲ್ಲಿ ಸಮೇತ ನಾವು ಈ ಮಲ್ಲಿಗೆದು ಅದು ಗಿಡ ನೆಡುವಂಥದ್ದು ಮತ್ತು ಕೆಲವೊಂದು ಹೂಗಳ ಗಿಡವನ್ನೆಲ್ಲ ನೆಡುದು ಸೇವಂತಿಗೆ ಆಗಿರ್ಬೋದು ಹೀಗೆ ಕೆಲವು ಹೂಗಳನ್ನೆಲ್ಲ ನೆಡುದ್ರಿಂದ ಅದು ಸ್ವಲ್ಪ ಆದರೂ ಸಿಕ್ಕಿದರು ಸಹ ಒಂದು ದೇವ್ರಿಗೆ ಇಡಲಿಕ್ಕೆ ಆಗ್ಬೋದು ಇಲ್ಲ ಮುಡ್ಕೊಳ್ಲಿಕ್ಕೆ ಇಲ್ಲವೆ ಅಂಗಡಿಗಳಿಗೆ ಕೊಡ್ಲಿಕ್ಕಾದ್ರು ಸಹ ಯೂಸ್ ಆಗ್ತದೆ ಅದೇ ರೀತಿ ಮತ್ತು ತೆಂಗಿನ ಮರ ತೆಂಗಿನ ಮರ ಮತ್ತು ಅಡಿಕೆ ಮರ ಇದನ್ನೆಲ್ಲ ನೆಡುದ್ರಿಂದ ಒಂಚೂರು ನೆರಳಾಗ್ತದೆ ಮತ್ತು ಅದು ನಮಗೆ ಕಾ ಅದ್ರದು ತೆಂಗಿನಕಾಯಿ ಸಿಕ್ಕಿದರೆ ಅದು ನಮಗೆ ಲಾಭ ಹಾಗೆ ಅಡಿಕೆ ಸಿಕ್ಕಿದರೆ ಅಡಿಕೆಯಿಂದ ಸಮೇತ ನಮಗೆ ಲಾಭ ಸಿಗ್ತದೆ ನಮ್ಮದು ಜಾಸ್ತಿ ಇಲ್ಲ ಸ್ವಲ್ಪ ಇರುವ ಜಾಗದಲ್ಲೆ ನಾವು ಏನಾದರು ಒಂದು ಕೃಷಿಯನ್ನ ಮಾಡ್ತ ಇದ್ದರೆ ಅದು ನಮ್ಮ ಪರಿಸರ ಉಳಿಸಲಿಕ್ಕೂ ಸಹ ಒಂದು ಒಳ್ಳೆಯ ಪ್ರೇರಣೆ ಆಗಿರ್ತದೆ ಮತ್ತು ನಮ್ಮ ಉಪಯೋಗಕ್ಕೆ ಸಹ ಅದು ಬರುದರಿಂದ ಅದು ತುಂಬ ಉಪಯುಕ್ತಯವಾಗಿರ್ತದೆ ಯಾವಾಗಲೂ ತೋಟಗಾರಿಕೆ ಮಾಡುವುದಕ್ಕೆ ಅದಕ್ಕೆ ನೀರೆಲ್ಲ ಇರುವಂತಹ ಜಾಗ ಆಗಿರ್ಬೇಕು ಒಂದು ವೇಳೆ ಬಾವಿ ಇದ್ದರೆ ತುಂಬ ಒಳ್ಳೆಯದು ಯಾಕಂದರೆ ಪೈಪ್ ನೀಲ್ರ್ ನಲ್ ನಲ್ಲಿ ನೀರನ್ನೆಲ್ಲ ನಂಬಿಕೊಂಡು ಕೂತರೆ ಅದು ಕೆಲವೊಮ್ಮೆ ನೀರು ಬರುತ್ತದೆ ಕೆಲವೊಮ್ಮೆ ಬರುವುದಿಲ್ಲ ಅದೆ ಬಾವಿ ಇದ್ದರೆ ನಮ್ಮದೇ ಬಾವಿಯಲ್ಲಿ ನಾವು ನೀರು ಎಳ್ದು ಹಾಕ್ತಾ ಇರುವುದು ಆ ಗಿಡಗಳಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ನೀರೆಲ್ಲ ಸಿಗ್ತದೆ ಆಗ ಅದರ ಫಲವತ್ತತೆಯು ಒಳ್ಳೆಯದಾಗಿರ್ತದೆ ಈಗ ತೆಂಗಿನ ಮರ ಎಲ್ಲ ನೆಟ್ಟಾಗ ಅದರ ಬುಡವನ್ನು ಯಾವಾಗಲೂ ಸಹ ಬುಡಕ್ಕೆ ಅದರ ಬುಡ ಕಟ್ಟುವುದು ಹೇಳ್ತಾರೆ ಅದೇ ರೀತಿ ಈಗ ಅಡಿಕೆ ಮರ ಇದ್ದರೆ ಅದಕ್ಕೆ ಸಹ ಹಾಗೆನೇ ಮಾಡಬೇಕು ನೀರ್ಗಳೆಲ್ಲ ಕರೆಕ್ಟ್ ನಿಲ್ಲಬೇಕು ಅದಕ್ಕೆ ಬೇಕಾದ ಗೊಬ್ಬರ ಕೆಲವೊಮ್ಮೆ ಈ ಬೂದಿ ಅದನ್ನೆಲ್ಲ ಹಾಕಿದರೆ ಒಳ್ಳೆಯ ರೀತಿ ಫಸಲು ಕೊಡ್ತದೆ ಅದೆ ಮತ್ತು ಹಾಗೆ ಬಾಳೆಗಿಡ ಬಾಳೆಗಿಡಕ್ಕೆ ಏನು ತುಂಬ ಜಾಗ ಬೇಡ ಅದು ಒಂದು ಗಿಡ ನೆಟ್ಟರೆ ಒಂದು ನಾಲ್ಕೈದು ಗಿಡ ಆಗ್ತಾ ಹೋಗ್ತದೆ ಅದರಿಂದ ಅದು ನಮಗೆ ಲೈಫಂಗೆ ಅದು ಆ ಕಾಲ ಈ ಕಾಲ ಏನಿಲ್ಲ ಬಾಳೆಗಿಡಕ್ಕೆ ಅದು ಎನೀ ಟೈಮ್ ಬಿಡ್ತಾ ಹೋಗುವಂಥದ್ದು ಅದು ಒಂದು ಬಾಳೆಗೊನೆ ಬಂದರೆ ತುಂಬ ತುಂಬ ತುಂಬ ಬಾಳೆಹಣ್ಣು ಬಿಡ್ತಾ ಹೋಗ್ತದೆ ಹಾಗಾಗಿ ಬಾಳೆಹಣ್ಣು ಈಗ ಎಲ್ಲರಿಗೆ ಸಹ ತಿನ್ಲಿಕ್ಕೆ ಒಳ್ಳೆಯದು ಒಂದು ಹಂಗ್ ಜಾಸ್ತಿ ಹಣ್ಣುಗಳ್ ಬಿಟ್ಟರೆ ಅಂಗಡಿಗೆ ಗಳಿಗೆ ಕೊಟ್ಟರು ಸಹ ನಮ್ಗೆ ಏನಾದರು ಅದರಿಂದ ಸ್ವಲ್ಪ ಲಾಭ ಸಿಗ್ಬೌದು ಹಾಗೇ ಮುಂದೆ ನೋಡಿದ್ರೆ ಈ ಮಾವಿನ ಮರ ಈ ಚಿಕ್ಕುದು ಹಾಗೆ ಈ ಸೀತಾಫಲ ಇಂಥದ್ದೆಲ್ಲ ಸಣ್ಣ ಸಣ್ಣ ಒಂದು ಗಿಡಗಳನ್ನ ನೆಟ್ಟರೆ ನಮಗೆ ಗಾಳಿ ಸಹ ಆಗ್ತದೆ ಪರಿಸರಕ್ಕೆ ಮುಂದೆ ಮಳೆ ಬರಲಿಕ್ಕು ಸಹ ಅದು ಒಳ್ಳೆಯದು ಅಂತೇಳಿ ಅನಿಸ್ತದೆ ಯಾಕಂದರೆ ಈಗ ಎಲ್ಲ ಕಡೆ ಕಾಡು ನಾಶ ಆಗ್ತ ಇರುದರಿಂದ ನಾವು ಈ ರೀತಿ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಮರಗಳನ್ನ ನೆಡುದ್ರಿಂದ ಶುದ್ಧವಾದ ಗಾಳಿ ಸಿಗ್ತದೆ ಕಲುಷಿತ ಗಾಳಿಯೆಲ್ಲ ಹೋಗಿ ಈ ಶುದ್ಧವಾದ ವಾತಾವರಣದಲ್ಲಿ ಒಳ್ಳೆಯ ಗಾಳಿ ಸಿಗ್ತದೆ ಮತ್ತು ನಮಗೆ ಬೇಕಾದ ಆಮ್ಲಜನಕವನ್ನ ಅದು ಪೂರೈಸ್ತದೆ ಮತ್ತು ನಮಗೆ ಬೇಕಾದ ಫಲವನ್ನು ಸಹ ಆ ಸಣ್ಣ ಪುಟ್ಟ ಗಿಡಗಳು ಕೊಡುದರಿಂದ ಅದು ನಮಗೆ ಉಪಯುಕ್ತ ಆಗ್ತದೆ ಹೀಗೆ ನಾವು ತೋಟಗಾರಿಕೆಯನೊಂದು ಹವ್ಯಾಸವಾಗಿ ಇಟ್ಟುಕೊಂಡ್ರೆ ಅದು ಮುಂದಿನ ನಮ್ಮ ಪೀಳಿಗೆಗಳಿಗು ಸಹ ಒಳ್ಳೆಯದು ಎ ಈಗ ಎಲ್ಲ ಕಡೆ ಕಾಡು ಎಲ್ಲ ನಶಿಸಿ ಹೋಗ್ತ ಇರುದರಿಂದ ನಾವು ನಮ್ಮ ನಮ್ಮ ಮನೆಯಲ್ಲೇ ಒಂದೊಂದು ಸಣ್ಣ ಸಣ್ಣ ಗಿಡಗಳನ್ನ ನೆಟ್ಟು ಅಥವಾ ಈ ರೀತಿ ತೋಟಗಾರಿಕೆ ರೀತಿ ಮಾಡಿಕೊಂಡು ನಮ್ಮದೇ ಒಂದು ಹವ್ಯಾಸ ಮಾಡಿಕೊಂಡ್ರೆ ಮುಂದಿನ ಪೀಳಿಗೆ ಯ ಜನರು ಒಳ್ಳೆಯ ರೀತಿಯಲ್ಲಿ ಉಸಿರಾಡಿ ಶುದ್ಧ ಗಾಳಿಯನ್ನು ಸೇವನೆ ಮಾಡಲಿಕ್ಕೆ ಇದು ಒಳ್ಳೆಯದು ಅಂತೇಳಿಕೊಂಡು ನನ್ನ ಅನಿಸಿಕೆ